ಸರ್ ನಮಸ್ಕಾರ ಮುರುಳಿ ಜ್ ಕೋಲಾರಿಂದ ಅದೇ ನಾನು ನಿನ್ನೆ ಒಂದು ಆರ್ಡ್ರು ಮಾಡಿದ್ದೆ ಶೂಗಳು ಮತ್ತು ಬಟ್ಟೆಗಳು ಮತ್ತು ಕ್ಯಾಪು ಮತ್ತು ಸ್ಮಾರ್ಟ್ ವಾಚು ಆಂ ಎಲ್ಲ ಡೆಲಿವರಿ ಆಗಿದೆ ಸರ್ ಈಗ ಹಾಂ ಜಸ್ಟ್ ಬಂತು ಆಂ ಎಲ್ಲ ಐಟಮ್ಸು ಇದೆ ಚೆಕ್ ಮಾಡಿದೆ ಬಟ್ ತುಂಬ ಖುಷಿ ಆಯಿತು ಸರ್ ಆಂ ಇದು ಎಲ್ಲ ಐಟಮ್ಸ್ ಕ್ವಾಲಿಟಿ ಇದೆ ಎಲ್ಲ ಯಾವುದು ಡ್ಯಾಮೇಜಸ್ ಇಲ್ಲ ನನಗೆ ಮೂರು ಸಲ ಬೇರೆ ಕಂಪ್ನಿಗೆಲ್ಲ ಮಾಡಿ ಕರ್ಸ್ಕೊಂಡೆಲ್ಲ ಡ್ಯಾಮೇಜಸು ಮತ್ತು ಅನ್ಸೈಜ್ ಕಳಿಸಿದ್ರು ಬಟ್ ನಿಮ್ಮ ಕಂಪ್ನಿಯಿಂದ ತಗೊಂಡಿದ್ದ ಐಟಮ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದೆ ನಾನು ಏನೇ ಕ ಐಟಂ ಕಮಾಡೀಟ್ಸು ಅಷ್ಟೂ ನೀವು ಕಳ್ಸಿ ಕೊಟ್ಟಿದ್ದೀರ ಆಂ ಹೌದು ಸರ್ ಕಲರು ಚೆನ್ನಾಗಿದೆ ಸೈಝು ಪರ್ಫೆಕ್ಟ್ ಇದೆ ಬಟ್ಟೆ ಕ್ವಾಲಿಟೀಸ್ ಇದೆ ಆಮೇಲೆ ಪ್ರತೀ ಒಂದಕ್ಕೂ ಬಿಲ್ಸ್ ಇದೆ ಅದು ಖುಷಿ ಆಯಿತು ಆಮೇಲೆ ಟೈಮ್ ಸರ್ಯಾಗಿ ಏನು ಹೇಳಿದ್ದರು ಅದೇ ಟೈಮ್ ಸರ್ಯಾಗಿ ನಿಮ್ಮ ಡೆಲಿವರಿ ಬಾಯ್ ನಮಗೆ ತಂದು ಕೊಟ್ಟಿದ್ದಾರೆ ಹೌದು ಹೌದು ಸರ್ ಆಂ ಎಸ್ ಸರ್ ಇಲ್ಲ ಸರ್ ನಾವು ಪಸ್ಟ್ ಟೈಮ್ ನಿಮ್ಮ ಕಂಪ್ನಿಯಲ್ಲಿ ಮಾಡಿದ್ದು ಅದು ಇಂಟ್ರ್ನೆಟ್ ಗೂಗಲಲ್ಲಿ ನೋಡಿಬಿಟ್ಟು ಎಸ್ ಸರ್ ನಾನು ಬೇರೆ ಇದಕ್ಕೆ ಮೊದಲು ಬುಕ್ ಮಾಡ್ತಾ ಇದ್ದೆ ಸಾರ್ ನಾವು ಕಳಿಸಿ ನಾವು ಹೇಳ್ತಾ ಇರೋದು ಒಂದು ಅವ್ರೊಂದು ಬೇರೆ ಕಳಿಸ್ತಾ ಇದ್ದರು ಅನ್ಸೈಜ್ ಕಳಿಸ್ತಾ ಇದ್ದರು ಕಲರ್ ಬೇರೆ ಆಮೇಲೆ ಡ್ಯಾಮೇಜಸ್ಸು ಜಾಸ್ತಿ ಇರ್ತಾ ಇತ್ತು ಅದು ಬೇಜಾರಾಗಿ ನಾವು ಹೊಸ್ದಾಗಿ ನೋಡೋಣ ಅಂತ ಹೇಳ್ಬುಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬುಟ್ಟು ನಿಮಗೆ ಮಾಡಿದ್ದು ಹೌದ್ ಸರ್ ಎಲ್ಲ ಒಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ವರ್ತ್ದು ಆಂ ವಿತ್ ಬಿಲ್ಲು ಇದೆ ಸರ್ ಆಂ ವಿತ್ ವಿತ್ ಬಿಲ್ಲು ಇದೆ ಆ ಬಿಲ್ಲು ನೀವು ಕಳಿಸ್ಕೊಟ್ಟಿದ್ದೀರ ಹೌದು ಸರ್ ತುಂಬ ಖುಷಿ ಆಯಿತು ಇದು ನೋಡ್ಬಿಟ್ಟು ನಾನು ನಮ್ಮ ನಮ್ಮ ಫ್ರೆಂಡ್ಸು ಸರ್ಕಲಲ್ಲಿ ಮತ್ತು ನಮ್ಮ ಫ್ಯಾಮಿಲಿಗಳಲ್ಲೂ ಸಹ ಹೇಳ್ತೀನಿ ಈ ರೀತಿ ಇದೆ ಕಂಪ್ನಿಯಲ್ಲಿ ಮ್ ಆರ್ಡ್ರಸ್ ಮಾಡಿ ಚೆನ್ನಾಗಿದೆ ಕ್ವಾಲಿಟಿ ಇದೆ ಟೈಮ್ಗೆ ಸರಿಯಾಗಿ ಡೆಲವರಿ ಕೊಡ್ತಾರೆ ಅಂತ ಹೌದು ಸರ್ ಹಾಂ ಹಾಂ ಓಕೆ ಸರ್ ತ್ಯಾಂಕ್ ಯೂ ಸರ್ ತುಂಬ ಸಂತೋಷ ಆಯಿತು ಇದೇ ರೀತಿ ನಿಮ್ಮ ಸರ್ವಿಸ್ಸನ್ನು ಕಸ್ಟಮರ್ಗೆ ಕೊಡಿ ಸರ್ ಸರಿ ಸರ್ ನಮಸ್ಕಾರ